ಈಗ ನಮ್ಮ ಕಾಲದಲ್ಲಿ ಎಲ್ಲರೂ ಕನ್ನಡ ಭಾಷೇನ ಮರ್ತು ಹೋಗಿಬಿಟ್ಟಿದಾರೆ ಕನ್ನಡ ಅಂದರೆ ಏನೋ ಏ ಕನ್ನಡಾಲ್ಲಿ ಮಾತಾಡೋವ್ರೇ ಅಪರೂಪ ಆಗಿದ್ದಾರೆ ಎಲ್ಲಿ ನೋಡಿದ್ರೂ ಬರೀ ಏ ಈ ಆಂಗ್ಲ ಭಾಷೆ ಆಗಿದೆ ಇನ್ನು ಎಲ್ಲಿಗಾದರೂ ಕೆಲಸಕ್ಕೆ ಹೋಗಬೇಕಂದ್ರೆ ಸಾಕು ನಾವು ಎಲ್ಲ ಮುಂಚೆ ಎಲ್ಲ ಓದಿರೋದೆಲ್ಲ ಕನ್ನಡದಲ್ಲಿ ಓದುತ್ತೀವಿ ಈಗ ಎಲ್ಲಾದ್ರೂ ಕೆಲ್ಸಕ್ಕೆ ಹೋದರೆ ಸಾಕು ಬೇರೆ ಅಲ್ಲಿ ಹೋಗಿ ಕನ್ನಡ ಮಾತಾಡಿದ್ರೆ ಹೊಸ ಭಾಷೆ ಥರ ನೋಡ್ತಾರೆ ನ ನಮಗೆ ಇಲ್ಲಿ ಅಷ್ಟೊಂದು ಇಂಗ್ಲೀಷ್ ಇ ಇಂಗ್ಲೀಷುನೂ ಬರೋದಿಲ್ಲ ಇಂಗ್ಲೀಷಲ್ಲಿ ಓದಿಲ್ಲ ಅವರು ಸರ್ಯಾಗಿ ಕನ್ನ್ ಕನ್ನಡ್ದಲ್ಲಿ ಮಾತಾಡಿದ್ರೆ ಸಾಕು ಎಷ್ಟು ಕೀಳ್ಮಟ್ಟಾಗಿ ನೋಡ್ತಾರೆ ಕನ್ನಡ ಭಾಷೆಯನ್ನು ಈಗ ಈಗೆಲ್ಲ ಇಂಗ್ಲೀಷೆಲ್ಲ ನಮ್ಮ ಭಾಷೆಗೆ ಪ್ರಾಮುಖ್ಯತೆ ಕೊಡ್ಬೇಕು ಅದಕ್ಕೀಗ ಪ್ರಾಮುಖ್ಯತೆನೇ ಇಲ್ಲದ ಹಾಗೆ ಆಗಿದೆ ಈಗ ಬೇರೆಯವ್ರು ಯಾರಾದರೂ ಬೇ ನಮ್ಮ ಬೇರೆ ದೇಶದ ಬಗ್ಗೆ ತಿಳ್ಕಬೇಕ ತಿಳ್ಕೋಬೇಕಂದ್ರೆ ಸಾಕು ಅವ್ರ ಭಾಷೆ ಕಲೀಬೇಕೇ ಹೊರತು ನಮ್ಮ ಭಾಷೇಯೇ ನಮ್ಮ ಭಾಷೆಯಲ್ಲೇ ಅವ್ರು ಅರ್ಥ ಮಾಡ್ಕೊಳ ಇದ್ರಲ್ಲಿ ಇರೋಲ್ಲ ಇದ್ರಲ್ಲಿ ಇರೋಲ್ಲ ನಮಗೆ ಕನ್ನಡ ಬರ್ತೆ ಅವ್ರ ಭಾಷೆ ನಮ್ಗೆ ಬರೋಲ್ಲ ನಾವು ಬೇರೆ ದೇಶದ ಬಗ್ಗೆ ಹೇಗೆ ತಿಳ್ಕಬೇಕು ನಾವು ಹೀಗೆ ಹೀಗೆ ಮತ್ತು ಕ ಎಲ್ಲ ಶಾಲೆ ಸರ್ಕಾರಿ ಶಾಲೆನೂ ಕಮ್ಮಿ ಕಮ್ಮಿ ಆಗಿದ್ದಾವೆ ಈಗ ಎಲ್ಲೋ ಒಂದು ಕಡೆ ಅಷ್ಟೇ ಹಳ್ಳಿಗಳಲ್ಲಿ ಮಾತ್ರ ಸರ್ಕಾರಿ ಶಾಲೆಗಳಿರೋದು ಸರ್ಕಾರಿ ಶಾಲೆಗಳಿರೋದು ಈ ಎಲ್ಲಿ ನೋಡಿದ್ರೂ ಬರೀ ಇಂಗ್ಲೀಷ್ ಆಂಗ್ಲ ಮಾಧ್ಯಮ ಶಾಲೆ ಬೇರೆ ಎ ಎ ಓದಬೇಕಂದ್ರೂ ಸಾಕು ಬರೀ ಇಂಗ್ಲೀಷಿಗೇ ಪ್ರಾಮುಖ್ಯತೆ ಕೊಡ ಕೊಡ್ತಾರೆ ಕನ್ನಡ ಕನ್ನಡ ಅಂದರೆ ಕನ್ನಡ ಮೀಡಿಯಮ್ ಅಂದರೆ ಸಾಕು ಎಲ್ಲೋ ಕೀಳುಮಟ್ಟ ಏನೋ ಒಂಥರ ಕೀಳುಮಟ್ಟದ್ದಾಗಿ ನೋಡ್ತಾರೆ ನೋಡ್ತಾರೆ ಇನ್ನೂ ಹೇಳ್ಬೇಕನ್ ಇನ್ನೂ ಹೇಳ್ಬೇಕು ಅಂದರೆ ಹೇಳಬೇಕಂದ್ರೆ ಕನ್ನಡ ಕನ್ನಡಗೀಗ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಬೇರೆ ದೇಶದವ್ರು ಈಗ ನಮ್ಗೆ ಭಾಷೆ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬರೀ ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೂ ಸಮೇತ ನಾವು ಇಂಗ್ಲೀಷು ಆಂಗ್ಲ ಭಾಷೆಯನ್ನು ಕಲಿ ಕಲ್ತಿರ್ಬೇಕು ಅನ್ನೋ ಪರಿಸ್ಥಿತಿ ಆಗಿದೆ ಈ ನಮ್ಮ ದೇಶದಲ್ಲಿ ಈ ನಮ್ಮ ದೇಶದಲ್ಲಿ ಆ ಪರಿಸ್ಥಿತಿ ಆಗಿದೆ ಪರಿಸ್ಥಿತಿ ಆಗಿದೆ ಇಂಗ್ಲೀಷು ಇಂಗ್ಲೀಷ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಊಂ